ಅಲೋ ಅಲೋ ಹಾಂ ಮೇಡಮ್ ನಮಸ್ತೆ ಹಾಂ ಮೇಡಮ್ ನಾವು ಈ ಥರ ಒಂದು ಎನ್ ಜಿ ಓ ಇಲ್ಲ ಮೇಡಮ್ ನಾವು ಒಂದು ಎನ್ ಜಿ ಓ ಕಡೆಯಿಂದ ಅಂದರೆ ಅದು ನಮ್ದು ಸಂಸ್ಥೆ ಹೆಸರು ಶಿಕ್ಷಣ ಫೌಂಡೇಶನ್ ಅಂತ ಈ ನಮ್ಮ ಸಂಸ್ಥೆ ವತಿಯಿಂದ ನಾವು ಕೆಲವು ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ ಮೇಡಮ್ ಸರ್ಕಾರಿ ಶಾಲೆಗಳನ್ನ ಅದರಲ್ಲಿ ನಿಮ್ಮ ಒಂದು ಶಾಲೆನು ಕೂಡ ನಾವು ಆಯ್ಕೆ ಮಾಡಿಕೊಂಡು ನಿಮ್ಮ ಶಾಲೆಗೆ ಬಂದಿದ್ದೀವಿ ಏನಂತ ಅಂದರೆ ನಾವೊಂದು ಹಾಕೊಂಡಿದ್ದೀವಿ ಮೇಡಮ್ ಅಂದರೆ ನಿಮ್ಮ ಶಾಲೆಲ್ಲಿ ಓದ್ತೀರೊಂತ ಮಕ್ಳಿಗೆ ಇನ್ನಷ್ಟು ಸ್ಪೂರ್ತಿ ಕೊಡೊದಕ್ಕಾಗಿ ಅವರಿಗೆ ಕೆಲವೊಂದೂ ಏನು ಇವಾಗ ಅವರಿಗೆ ಹೇಳು ಸಹಾಯ ಆಗುವಂತಹ ಇವಾಗ ಓದಲಿಕ್ಕೆ ಬರಿಲಿಕ್ಕೆ ಟೇಬಲ್ ಆಗಿರ್ಬೋದು ಅವರು ಆಟ ಆಡಲಿಕ್ಕೆ ಕ್ರೀಡೆಗೆ ಸಂಬಂಧ ಪಟ್ಟಂತ ವಸ್ತುಗಳು ಆಗಿರಬಹುದು ಈ ರೀತಿ ಕೆಲವೊಂದು ವಸ್ತುಗಳನ್ನ ಕೊಡಬೇಕು ಅಂತ ಅಂದ್ಕೊಂಡು ನಿಮ್ಮ ಶಾಲೆನ ಆಯ್ಕೆ ಮಾಡ್ಕೋಬೇಕು ಅಂತ ಬಂದಿದೀವಿ ಮೇಡಮ್ ಇದ್ರ ಬಗ್ಗೆ ನೀಮ್ಮ ಅನಿಸಿಕೆ ಏನು ಹೇಳಿ ಮೇಡಮ್ ಹೌದು ಮೇಡಮ್ ಖಂಡಿತ ನೀವು ಹೇಗೆ ಹೇಳ್ತಿರೋ ಹಾಗೆ ಅಂದರೆ ನಮ್ಗೆ ಇವಾಗ ಏನಂದರೆ ಮಕ್ಳಿಗೆ ಅವತ್ತು ಓದಲಿಕ್ಕೆ ಇನ್ನಷ್ಟು ಸ್ಪೂರ್ತಿ ಆಗಬೇಕಲ್ವ ಮತ್ತೆ ಓದೋದಕ್ಕೆ ಇನ್ನಷ್ಟು ಅವರಿಗೆ ಅಭ್ಯಾಸ ಮಾಡಲಿಕ್ಕೆ ಇನ್ನೊಂದು ಎಕ್ಸ್ಟ್ರಾ ಐ ಮೀನ್ ಅಂದರೆ ಹೆಚ್ಚುವರಿಯಾಗಿ ಒಂದು ಎರಡು ಥರದ ಪುಸ್ತಕಳನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದರಲ್ಲೀ ಗಣಿತಕ್ಕೆ ಸಂಬಂಧಪಟ್ಟಂಗೆ ಕೊಡೋ ಪುಸ್ತಕ ಕನ್ನಡಕ್ಕೆ ಸಂಬಂಧಪಟ್ಟ ಮಾಡೋ ಪುಸ್ತಕ ಕನ್ನಡದ ಬಗ್ಗೆ ಏನೋ ಬರವಣಿಗೆ ಬರೆಯೋದು ಮತ್ತೆ ವಿರುದ್ಧಾರ್ಥಕ ಪದಗಳು ಈ ರೀತಿ ಅವರು ಒಂದು ಬುದ್ದಿ ಮಟ್ಟವನ್ನು ಹೆಚ್ಚಿಸಲಿಕ್ಕಾಗಿ ಈ ಒಂದು ಯೋಜನೇನ ಹಾಕೊಂಡಿದ್ದೀವಿ ಮತ್ತೆ ಗಣಿತಕ್ಕೆ ಸಂಬಂಧಪಟ್ಟಂಗೆ ಅವರು ಕೆಲವು ಈಸಿ ಅಂದರೆ ಅಂದರೆ ಈಸಿ ಲೆಕ್ಕಗಳನ್ನ ಮಾಡಲಿಕ್ಕೋಸ್ಕರ ಈ ಪುಸ್ತಕ ಹಾಂ ಮೇಡಮ್ ಕೇಳಿಸಿಲ್ಲ ಹೌದು ಮೇಡಮ್ ಒಂದು ವಸ್ತು ಇಲ್ಲಿ ನೋಡಿ ಮೇಡಮ್ ಇಲ್ಲ ಮೇಡಮ್ ಒಂದು ಈ ಪುಸ್ತಕ ಗಣಿತ ಮತ್ತು ಕನ್ನಡ ಪುಸ್ತಕ ಏನಿದೆ ಅದು ಎಲ್ಲ ಮಕ್ಕಳಿಗು ಕೊಡ್ತೀವಿ ಮೇಡಮ್ ಬರವಣಿಗೇ ಹೆಚ್ಚಲಿಕ್ಕಾಗಿ ಮತ್ತೆ ಓದೋದೂ ಬುದ್ದಿ ಇನ್ನು ಅವರಿಗೆ ಹೆಚ್ಚಲಿಕ್ಕಾಗಿ ಇವೆರಡು ಅಭ್ಯಾಸ ಪುಸ್ತಕಗಳನ್ನು ಕೊಡ್ತೀವಿ ಅದಾದಮೇಲೆ ಮಕ್ಕಳಿಗೆ ಅವರಿಗೆ ಕ್ರೀಡೆಗೆ ಸಬಂಧಪಟ್ಟಂಗೆ ಮತ್ತೇ ಅವ್ರು ಓದಲಿಕ್ಕೇ ಹೆ ಸಹಾಯ ಆಗೋದಿಕೋಸ್ಕರ ರೀ ರೀಡಿಂಗ್ ಟೇಬಲ್ ಅಂತ ಬರುತ್ತಲ್ಲವಾ ರೀಡಿಂಗ್ ಟೇಬಲ್ ಮತ್ತೆ ಇದು ಅವ್ರು ಶಾಲೆಲ್ಲಿ ಆಟ ಆಡೋದಿಕೋಸ್ಕರ ಕ್ರಿಕೆಟ್ ಬ್ಯಾಟೋ ಮತ್ತು ಶಟಲ್ಕಾಕು ರೀಡಿಂಗ್ ಟೇಬಲ್ಲು ಮತ್ತು ಆ ಬಣ್ಣ ತುಂಬೋ ಅಂತ ಡಬ್ಬಗಳನ್ನು ಕೊಡಬೇಕು ಅಂತ ಅಂದ್ಕೊಂಡ್ಡಿದೀವಿ ಮೇಡಮ್ ಹಂಗಾಗಿ ನಿಮ್ಮ ಶಾಲೇಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅವರ ಒಂದು ಹೆಸ್ರ್ಗಳು ಮತ್ತೆ ಅವರು ಯಾವ್ಯಾವ ತರಗತಿಲಿ ಓದ್ತಾಯಿದ್ದಾರೆ ಅಂತ ಅವರ ಒಂದು ಪಟ್ಟಿ ಮಾಡಿ ಕೊಟ್ಟರೆ ನೀವು ನಮಗೆ ನಾವು ಒಂದು ಆ ಸಮಯ ನೋಡಿಕೊಂಡು ಆ ಸಮಯಕ್ಕೆ ನಾವು ಅವರಿಗೆ ತಲುಪಿಸ್ತಿವಿ ಮೇಡಮ್ ಒಂದು ನಿಮಿಷ ಅಲ್ಲಿಗೆ ನಾವು ತಲ್ಪಿಸ್ತೀವಿ ಸರಿ ಮೇಡಮ್ ಒಟ್ಟು ನನ್ಗೆ ಇಲ್ಲ ಮೇಡಮ್ ಒಟ್ಟು ಗೈರು ಹಾಜರಿ ಆಗಿರೋದು ಸೇರಿಸಿಕೊಂಡು ಅವರು ಶಾಲೆಗೆ ಬರ್ತಾರಲ್ಲವಾ ಒಟ್ಟು ಹಾಜರಿಯಿದೆ ಒಟ್ಟು ಶಾಲೆಲಿ ಮಕ್ಳು ಎಷ್ಟಿದ್ದಾರೆ ಅವರ ಹೆಸರನ್ನ ಪಟ್ಟಿ ಮಾಡಿಕೊಡಿ ನಮಗೆ ಮತ್ತೆ ನಾವು ಕಾರ್ಡುಗಳ್ನ ಕೊಡ್ತೀವಿ ಮಕ್ಳುಗಳು ಅವು ಎಷ್ಟು ಮತ್ತೇ ಅವರ್ಗೆ ಯಾವ ಆಟಿಕೆ ಬೇಕು ಅನ್ನದರ ಮುಂದೆ ರೈಟ್ ಮಾರ್ಕ್ ಹಾಕ್ಬೇಕ್ ಅವರು ಮತ್ತೇ ಅವ್ರ್ಗೆ ಯಾವ ಆಟಿಕೆ ಬೇಕು ಅಂತ ಅವ್ರು ಆಯ್ಕೆ ಮಾಡ್ಕೋತಾರಲ್ವ ಅದು ಮತ್ತೆ ಅವ್ರ ಹೆಸರು ಅವರಿಗೆ ಎಷ್ಟನೆ ತರಗತಿಲಿ ಓದ್ತಿದ್ದಾರೆ ಅನ್ನೋದನ್ನ ಬರೆದು ನಮಗೆ ನೀವು ಕೊಟ್ಟರೆ ಸಾಕು ಹೌದು ಮೇಡಮ್ ಹೌದು ಮಕ್ಳ ಕೈಯಲ್ಲಿ ಕೊಡಿ ಅದನ್ನ ಕಾರ್ಡುಗಳು ಅವರು ಅವರ ಹೆಸರು ಬರೆದು ಅವರು ಎಷ್ಟನೇ ತರಗತಿಲಿ ಓದ್ತಿದ್ದಾರೆ ಅಂತ ಬರೆದು ಅವರಿಗೆ ಯಾವ ಆಟಿಕೆ ಬೇಕು ಅಂತ ಆಯ್ಕೆ ಮಾಡಿಕೊಡ್ತಾರೆ ಅದ್ರ ಮೂಲಕ ನಾವಲ್ಲಿ ಲಿಸ್ಟ್ ಕೊಟ್ಟು ತಗೋಂಬಂದು ಇಲ್ಲಿ ಕೊಡ್ತೀವಿ ನಾವು ನಿಮಗೆ

ಹಾಂ ಸರಿ ಸರಿ ಮೇಡಮ್